ತಂತ್ರಜ್ಞಾನದಲ್ಲಿ ಬಹುಮುಖ್ಯ ಬದಲಾವಣೆಯಾಗಿ ನಾನು ಕಂಡಿರೊ ಮಟ್ಟಿಗೆ ಇಂಟರ್ನೆಟ್ ಮತ್ತು ಮೊಬೈಲ್ ಇವು ಎರಡು ಯಾವಾಗ ನಮ್ಮ ಕೈಗೆ ಎಟಕುವ ದರದಲ್ಲಿ ಅಥ್ವಾ ಎಟಕುವ ರೀತಿಯಲ್ಲಿ ಸಿಕ್ಕಿತೊ ಆಗ ನಾವು ಇಡೀ ಪ್ರಪಂಚದಲ್ಲಿ ಏನೇನು ನಡೆಯುತ್ತಿದೆ ಹೇಗೆ ನಡೆಯುತ್ತದೆ ಅನ್ನುವ ವಿಶ್ಲೇಷ್ಣೇಗಳನ್ನು ಮಾಡಲು ಮತ್ತು ನಮಗೆ ಬೇಕಾದು ಗಿರುವಂಥ ವಸ್ತುಗಳನ್ನು ಕೊಂಡುಕೊಳ್ಳಲು ತುಂಬ ಅನುಕೂಲವಾಯಿತು